ನಾನು ಒಂದು ಫೋಟೋನ ತೆಗೆದು ಅದನ್ನು ಎಡಿಟ್ ಮಾಡುವಾಗ ಮೊದಲು ಅದರ ಬ್ರೈಟ್ನೆಸ್ ಹೇಗಿದೆ ಅಂತ ನೋಡ್ಕೋತೀನಿ ಬ್ರೈಟ್ನೆಸ್ ಕಮ್ಮಿ ಇದ್ದರೆ ಜಾಸ್ತಿ ಮಾಡ್ಕೋತೀನಿ ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೋತೀನಿ ಹಾಗೆ ಕಾಂಟ್ರ್ಯಾಸ್ಟನ್ನು ನೋಡ್ಕೋತೀನಿ ಅದು ಕೂಡ ಹಾಗೆ ಜಾಸ್ತಿ ಕಮ್ಮಿ ಮಾಡ್ಕೋತೀನಿ ನೆಕ್ಸ್ಟ್ ನನ್ನ ಫೋಟೋಗೆ ಯಾವ ಎಫೆಕ್ಟ್ ಹಾಕಿದರೆ ಅದು ಚೆನ್ನಾಗಿ ಕಾಣತ್ತೆ ಅದು ನೋಡಿಕೊಂಡು ಎಫೆಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಅದರ ಆ್ಯಂಗಲನ್ನು ಕೂಡ ಸೆಟ್ ಮಾಡ್ಕೋತೀನಿ ಹಾಗೆ ಅದು ಫ್ರೇಮಲ್ಲಿ ಎಷ್ಟು ಸೈಝಲ್ಲಿ ಕೂತ್ಕೋಬೇಕೋ ಅದನ್ನೂ ಕೂಡ ಆಮೇಲೆ ಎಡಿಟ್ ಮಾಡ್ಕೋತೀನಿ